ಭಾರತದ ಆರೋಗ್ಯ ಕ್ಷೇತ್ರ ಭಾರತದ ಆರೋಗ್ಯ ಕ್ಷೇತ್ರ ತುಂಬ ಪ್ರಾಬ್ಲಮ್ಸ್ ಉಂಟು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಆದರೆ ಮುಂಚೆಗೆ ಕಂಪೇರ್ ಮಾಡಿದರೆ ಈಗ ನಮ್ಮ ತುಂಬ ಡೆವಲಪ್ ಆಗಿದೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಇಲ್ಲ ಅಂತಲ್ಲ ತುಂಬ ಡೆವಲಪ್ ಆಗಿದೆ ಮುಂಚೆಗೆ ಕಂಪೇರ್ ಮಾಡಿದರೆ ಗೋರ್ಮೆಂಟ್ ಹಾಸ್ಪಿಟಲ್ಸ್ ಉಂಟು ತುಂಬ ಹೆರಿಗೆ ಕೇಂದ್ರ ಉಂಟು ಪಿ ಎಚ್ ಸಿ ಉಂಟು ಸಮುದಾಯ ಭವನ ಉಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಂಟು ಆ ಆ ಊರಿಗೆ ಒಂದು ಪ್ರಾಥಮಿಕ ಕೇಂದ್ರ ಉಂಟು ಒಂದು ಅರ್ಜೆಂಟಾಗಿ ಒಂದು ಪೇಶೆಂಟ್ಗೆ ಏನಾದರೂ ಒಂದು ಜ್ವರ ಬಂತು ಹೇಳಿದರೆ ದೊಡ್ಡ ಹಾಸ್ಪಿಟಲ್ ಹುಡ್ಕೊಂಡು ಹೋಗಬೇಕಾಗಿಲ್ಲ ಅಲ್ಲಿ ಆರೋಗ್ಯ ಕೇಂದ್ರ ಉಂಟು ಆದರೆ ಕ್ಷೇತ್ರದಲ್ಲಿ ಸಮಸ್ಯೆ ಏನಂತ ಇದ್ದರೆ ಎಲ್ಲ ಇದೆ ಆದರೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಕ್ಷೆ ಭವನ ಇಲ್ಲಿ ಎಲ್ಲ ಸರಿಯಾದ ವೈದ್ಯರಿಲ್ಲ ವೈದ್ಯರಿಲ್ಲ ಆ ಸಿ ಆರೋಗ್ಯ ಸಿಬ್ಬಂದಿಗಳಿಲ್ಲ ಹೆಲ್ತ್ಕೇರ್ ವರ್ಕರ್ಸ್ ಇಲ್ಲ ಆಯಾ ಸಮುದಾಯ ಕ್ಷೇತ್ರದಲ್ಲಿ ಈಗ ಗೋರ್ಮೆಂಟ್ ಹಾಸ್ಪಿಟಲನ್ನು ತಕೊಂಡರೆ ಸಹ ಅಲ್ಲಿ ಕರೆಕ್ಟಾಗಿ ವರ್ಕರ್ಸ್ ಇಲ್ಲ ಒಂದು ಲ್ಯಾಬ್ ಟೆಕ್ನಿಷನ್ಸ್ ಇಲ್ಲ ಕರೆಕ್ಟಾಗಿ ನರ್ಸಸ್ ಇಲ್ಲ ಪೇಶೆಂಟ್ ತುಂಬ ಎಲ್ಲ ವಾರ್ಡಲ್ಲಿ ಅಡ್ಮಿಟ್ ಆಗಿರ್ತಾರೆ ಆದರೆ ಆಯಾ

ಇನ್ನೊಂದು ಪಿ ಎಚ್ ಸಿಯಿಂದ ಅವ್ರನ್ನು ನಾವು ಕರೀಬೇಕು ಇ ಸಿ ಜಿ ಅಂತ ಬೋರ್ಡ್ ಹಾಕಿರ್ತಾರೆ ಇಸಿಜಿ ಟೆಕ್ನಿಷಿಯನ್ಸ್ ಇರುವುದಿಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಯಾಕೆ ಇರುವುದಿಲ್ಲ ನರ್ಸಸ್ ಎಲ್ಲ ಯಾಕೆ ಇರುವುದಿಲ್ಲ ಅಂದರೆ ಅವರಿಗೆ ಟೈಮಲ್ಲಿ ಸ್ಯಾಲ್ರಿ ಆಗಿರುವುದಿಲ್ಲ ಆರೋಗ್ಯ ಸಚಿವರು ಇದನ್ನು ಇದರ ಬಗ್ಗೆ ತುಂಬ ಗಮನಹರಿಸಬೇಕಾಗ್ತದೆ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡುವಂಥ ತುಂಬ ಸಿಬ್ಬಂದಿಗಳಿಗೆ ಸರಿಯಾದ ಸಮಯದಲ್ಲಿ ಅವರಿಗೆ ಸ್ಯಾಲರಿ ಆಗಿರುವುದಿಲ್ಲ ಇದು ತುಂಬ ದೊಡ್ಡ ಪ್ರಾಬ್ಲಮ್ ನಮ್ಮ ಆರೋಗ್ಯ ಇಲಾಖೆ ಈಗ ಎದ್ರಿಸೋದು ದೊಡ್ಡ ಸವಾಲಂದರೆ ಇದೇ ಮತ್ತು ಇನ್ನೊಂದು ಏನಂದರೆ ಸರಿಯಾದ ವೈದ್ಯರು ಇರುವುದಿಲ್ಲ ಇನ್ನು ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಈಗ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇರ್ತದೆ ಆರ್ತೋ ಇರ್ಬೋದು ಇ ಎನ್ ಟಿ ಇರ್ಬೋದು ಮೆಡಿಸಿನ್ ಇರ್ಬೋದು ಸರ್ಜರಿ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಇರ್ತದೆ ಆದರೆ ಆ ಡಿಪಾರ್ಟ್ಮೆಂಟಿಗೆ ಬೇಕಾದ ಆಯಾ ಡಾಕ್ಟರ್ಸ್ಗಳ ಕೊರತೆ ತುಂಬ ಇದೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಗೋರ್ಮೆಂಟ್ ಡಾಕ್ಟರ್ಸ್ಗಳು ಇರುವುದಿಲ್ಲ ಈಗ ಒಂದು ಎಮ್ ಬಿ ಬಿ ಎಸ್ ಆದ ಡಾಕ್ಟರ್ ಇದು ಒಂದು ಕಾಲ್ ನೋವಂತ ಒಂದು ಪೇಶೆಂಟ್ ಆರ್ತೋ ಒ ಪಿ ಡಿಗೆ ಹೋದರೆ ಅಲ್ಲಿ ಎಮ್ ಬಿ ಬಿ ಎಸ್ ಆದ ಪೇಶೆಂಟ್ ಬಂದು ಆ ಕಾಲನ್ನು ನೋಡ್ತಾರೆ ಆ ಪೇಶೆಂಟನ್ನು ಎಮ್ ಬಿ ಬಿ ಎಸ್ ಆದ ಡಾಕ್ಟರ್ ನೋಡ್ಬೋದು ನೋಡ್ಬಂತದೆಂತಿಲ್ ನೋಡಬಾರ್ದು ಅಂತ ಇಲ್ಲ ಆದರೆ ಒಂದು ಆರ್ತೋ ಪೆ ಆರ್ತೋ ಎಮ್ ಡಿ ಆದ ಆರ್ಥೋ ಡಾಕ್ಟರ್ ನೋಡೋದಕ್ಕೂ ಎಮ್ ಬಿ ಬಿ ಎಸ್ ಆದ ಒಂದು ಡಾಕ್ಟರ್ ಆ ಕಾಲನ್ನು ನೋಡೋದಕ್ಕೂ ತುಂಬ ವ್ಯತಾಸ ಇದೆ ಅವರ ಟ್ರೀಟ್ಮೆಂಟೇ ಬೇರೆ ಆಗಿರ್ತದೆ ಇವರ ಟ್ರೀಟ್ಮೆಂಟೇ ಬೇರೆ ಆಗಿರ್ತದೆ ಈಗ ಒಂದು ಆ ಎಮ್ ಬಿ ಬಿ ಎಸ್ ಆದ ಒಂದು ಡಾಕ್ಟರ್ ಮೆಡಿಸಿನ್ ಒ ಪಿ ಡಿಯಲ್ಲಿ ಕೂತು ಆ ಪೇಶೆಂಟನ್ನು ನೋಡ್ಬೋದೇ ಹೊರತು ಒಂದು ಆರ್ತೋ ಪೇಶೆಂಟನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗೆಯೇ ಎಲ್ಲ ಡಿಪಾರ್ಟ್ಮೆಂಟಿಗೆ ಆಯಾ ವೈದ್ಯರನ್ನು ಒಂದು ನೇಮಕ ಮಾಡಬೇಕು ಆ ಆಯಾ ವೈದ್ಯರಿಲ್ಲ ಬಹುಮುಖ್ಯ ಸವಾಲಂದರೆ ಇದು ವೈದ್ಯರ ಕೊರತೆ ತುಂಬ ಇದೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೊಂದು ಏನಂದರೆ ಈ ಗರ್ಭಿಣಿಯರು ಹೆರಿಗೆಗೆ ಹೋಗುವಾಗ ತುಂಬ ಒಂಬತ್ತು ತಿಂಗಳು ದಾಟಿ ಅವರೊಂದು ಹೆರಿಗೆಗೆ ಹೋಗುವಾಗ ಅಲ್ಲಿ ಒಂದು ಗೈನಕಾಲಜಿಸ್ಟ್ ಇರುವುದಿಲ್ಲ ಕರೆಕ್ಟಾಗಿ ಒಂದು ಗೈನಕಾಲಜಿಸ್ಟ್ ಇರುವುದಿಲ್ಲ ಕೆಲವರಿಗೆ ಗಂಡಸು ಗೈನಕಾಲಜಿಸ್ಟ್ ಬೇರೆ ಇರ್ತಾರೆ ಹೆಂಗಸೇ ಬೇರೆ ಇರ್ತಾರೆ ಬೇಕಿರ್ತಾರೆ ಮತ್ತು ಒಂದು ಟೈಮಲ್ಲಿ ಏನಂದರೆ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸುದು ಒಂಬತ್ತು ತಿಂಗಳು ತೋರಿಸಿರುವುದು ಒಂದು ಡಾಕ್ಟರ್ ಹತ್ರ ಆದರೆ ಅವರು ಡೆಲಿವರಿಗೆ ಹೋಗುವಾಗ ಅಲ್ಲಿ ಇರುವುದು ಡೆಲಿವರಿ ಮಾಡಲಿಕ್ಕೆ ಇನ್ನೊಂದು ಡಾಕ್ಟರ್ ಪೇಶೆಂಟ್ನದ್ದು ಬ್ಯಾಕ್ಗ್ರೌಂಡ್ ಏನು ಪೇಶೆಂಟಿದ್ದು ಕಂಡೀಷನ್ ಏನು ಅದು ಯಾವುದೂ ಆ ಡಾಕ್ಟರ್ಗೆ ಗೊತ್ತಿರುವುದಿಲ್ಲ ಕರೆಕ್ಟಾದ ಟೈಮಲ್ಲಿ ಆ ಡಾಕ್ಟರ್ ಅಲ್ಲಿರುವುದಿಲ್ಲ ಫೋನ್ ಕಾಲ್ ಮಾಡುವಾಗ ಫೋನ್ ಕಾಲಲ್ಲಿ ಆ ಡಾಕ್ಟರ್ ಬರುವುದಿಲ್ಲ ಆಸ್ಪತ್ರೆಗೆ ಬರುವುದಿಲ್ಲ ಮತ್ತು ಇನ್ನೊಂದು ವಿಷಯ ಏನಂದರೆ ಡೆಲಿವ್ರಿ ಆದ ಮಗು ಏನಾದರೂ ಒಂದು ಸೀರಿಯಸ್ ಕಂಡೀಷನಲ್ಲಿ ಇರ್ತದೆ ಹೃದಯ ಸಂಬಂಧಪಟ್ಟ ಖಾಯಿಲೆ ಅಥವಾ ಉಸಿರಾಟ ತೊಂದರೆ ಯಾವ್ದಾದರೂ ಒಂದಿರ್ತದೆ ಆದರೆ ಆ ಮಗುವನ್ನು ಇಡಲಿಕ್ಕೆ ಒಂದು ಎನ್ ಐ ಸಿಯ ಕೊರತೆ ತುಂಬ ಇದೆ ನಮ್ಮ ದೇಶದಲ್ಲಿ ನಮ್ಮ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಆ ಮಗುವನ್ನು ಒಂದು ಇಡ್ಲಿಕ್ಕೆ ಬೇಕಾದ ಎನ್ ಐ ಸಿ ಯು ಸರಿಯಾದ ಎನ್ ಐ ಸಿಯ ಕೊರತೆ ನಮ್ಮ ದೇಶದಲ್ಲಿ ನಮ್ಮ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಇಲ್ಲ ಅದು ಒಂದು ಮುಖ್ಯವಾಗಿ ಮಾಡಬೇಕು ಅದು ಇದ್ದರೆ ಮಗುವಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು ವಿದಿನ್ ಅ ಟೆನ್ ಮಿನಿಟ್ಸ್ ಇಲ್ಲದಿದ್ದರೆ ನಾವು ಮಗುವನ್ನು ಎತ್ತಿಕೊಂಡು ಬೇರೆ ಪ್ರೈವೇಟ್ ಹಾಸ್ಪಿಟಲಿಗೆ ಓಡಬೇಕಾಗ್ತದೆ ಬೇರೆ ಹಾಸ್ಪಿಟಲಿಗೆ ನಾವು ಓಡಬೇಕಾಗ್ತದೆ ಬೇರೆ ಹಾಸ್ಪಿಟಲ್ಲಿ ಆ್ಯಂಬುಲೆನ್ಸ್ ಕೊರತೆ ಆ್ಯಂಬುಲೆನ್ಸ್ ಸಿಗುವುದಿಲ್ಲ ಕರೆಕ್ಟಾದ ಸಮಯದಲ್ಲಿ ಆ್ಯಂಬುಲೆನ್ಸ್ ಬೇಕು ಆಯಾ ಆಸ್ಪತ್ರೆಗೆ ಇಷ್ಟಿಷ್ಟು ಆ್ಯಂಬುಲೆನ್ಸ್ ಇಡಬೇಕಂತ ಇಡಲೇಬೇಕು ವೈದ್ಯರು ಬೇಕು ಸಿಬ್ಬಂದಿಗಳು ಬೇಕು ಎಲ್ಲ ಕೊರತೆ ಈಗ ದೊಡ್ಡ ಸವಾಲು ಆಗಿರುವುದೇ ಅದು ವೈದ್ಯರ ಕೊರತೆ ವೈದ್ಯರ ಕೊರತೆ ತುಂಬ ಇದೆ ನಮ್ಮ ದೇಶದಲ್ಲಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಬ್ಲಡ್ ಬ್ಯಾಂಕ್ ಬ್ಲಡ್ ಬ್ಯಾಂಕ್ನ ಕೊರತೆ ತುಂಬ ಇದೆ ರಕ್ತದ ಕೊರತೆ ತುಂಬ ಇದೆ ಈಗ ಒಂದು ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಹೇಳಿದರೆ ಒಂದು ಸರ್ಜರಿ ಆಗ್ತಾ ಉಂಟು ಮೇಜರ್ ಸರ್ಜರಿ ಮೈನರ್ ಸರ್ಜರಿ ಇಲ್ಲ ಡೆಲಿವರಿ ಯಾವುದೇ ಒಂದು ಆಗ್ತಾ ಉಂಟು ತೀವ್ರವಾದ ರಕ್ತಸ್ರಾವ ಆಗ್ತಿದ್ದರೆ ಆ ಪೇಶೆಂಟಿಗೆ ಬ್ಲಡ್ ಬೇಕಂದರೆ ಬ್ಲಡ್ ಬ್ಯಾಂಕ್ ಇಲ್ಲ ಬ್ಲಡ್ ಇಲ್ಲ ಬ್ಲಡ್ ಇರುವುದಿಲ್ಲ ಆಯಾ ಟೈಮ್ನಲ್ಲಿ ಒಂದು ಕ್ಯಾಂಪ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಬ್ಲಡ್ ಸ್ಟೋರ್ ಮಾಡಿ ಇಡಬೇಕು ಜನರು ಬ್ಲಡ್ ಡ್ರಾ ಮಾಡಿ ಬ್ಲಡ್ ಡೊನೇಟ್ ಮಾಡಬೇಕು ಜನರು ಬ್ಲಡ್ ಡೊನೇಟ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಆರೋಗ್ಯ ಕ್ಷೇತ್ರ ಮಾಡಬೇಕು ಜನರಲ್ಲಿ ಒಂದು ಕಾಳಜಿ ಮೂಡಿಸಬೇಕು ಬ್ಲಡ್ ಡೊನೇಷನ್ ಮಾಡಿದರೆ ಏನಾಗ್ತದೆ ಇನ್ನೊಂದು ನಾವು ಜೀವ ಉಳಿಸ್ಬೋದು ಅದನ್ನೆಲ್ಲ ಕಾಳಜಿ ಜನರಲ್ಲಿ ನಾವು ಮೂಡಿಸಬೇಕು ಆಯಾ ಪ್ರೋಗ್ರಾಮನ್ನು ಮಾಡಬೇಕು ದೊಡ್ಡ ದೊಡ್ಡ ಸವಾಲು ಈಗ ರಕ್ತದ್ದೇ ಒಂದು ಬ್ಲಡ್ ಬ್ಯಾಂಕಲ್ಲಿ ರಕ್ತ ಸ್ಟೋರೇಜ್ ಆಗಿ ಇರುವುದಿಲ್ಲ ಯಾಕಂದರೆ ಒಂದು ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಈಗ ನಾವು ಒಂದು ಸರ್ಜರಿ ಆಗ್ತಿದೆ ಅಂತ ಹೇಳಿದರೆ ಆ ತುಂಬ ಬ್ಲೀಡಿಂಗ್ ಆಗ್ತಾ ಉಂಟು ಆ ಪೇಶೆಂಟಿಗೆ ಅಂತ ಹೇಳಿದರೆ ಬ್ಲ ರಕ್ತ ಬೇಕಂದರೆ ಆ ಬ್ಲಡ್ ಬ್ಯಾಂಕಿಲ್ಲ ಆ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಇರುವುದಿಲ್ಲ ಇನ್ನೊಂದು ಆಸ್ಪತ್ರೆಗೆ ಓಡಬೇಕಾಗ್ತದೆ ಅಲ್ಲಿ ರಕ್ತ ಇರುವುದಿಲ್ಲ ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕಾಗ್ತದೆ ಇಲ್ಲದಿದ್ದರೆ ಒಂದು ಡೋನರನ್ನು ಕರೆಸಿ ಡೊನೇಟ್ ಮಾಡಿ ಅದಕ್ಕೆ ಟೈಮ್ ತಾಗ್ತದೆ ಆ ಟೆಸ್ಟ್ ಮಾಡುವಾಗ ಆಗ ಇಲ್ಲಿ ಪೇಶೆಂಟ್ ಸಾಯಲಿಕ್ಕೆ ಆಗ್ತದೆ ಇದೆಲ್ಲ ಸಮಸ್ಯೆ ತುಂಬ ದೊಡ್ಡ ಸಮಸ್ಯೆ ಈಗ ಸಮಸ್ಯೆ ಅಂದರೆ ಒಂದು ರಕ್ತದ ಸಮಸ್ಯೆ ಆ ಇದೆಲ್ಲ ಪ್ರಾಬ್ಲಮ್ಸ್ ಇರುವಾಗ ಆರೋಗ್ಯ ಕ್ಷೇತ್ರ ಏನು ಮಾಡಬೇಕಂದ್ರೆ ಜನರಲ್ಲಿ ಒಂದು ಕಳಕಳಿ ಮೂಡಿಸಬೇಕು ರಕ್ತದಾನ ಮಾಡಿದರೆ ಏನಾಗ್ತದೆ ಏನು ಯೂಸ್ ಇದೆ ಕೊಟ್ಟವರಿಗೆ ಏನು ಯೂಸ್ ಇದೆ ರಕ್ತ ತಕ್ಕೊಂಡವರಿಗೆ ಏನು ಯೂಸ್ ಇದೆ ಎಲ್ಲ ಒಂದು ಪ್ರೋಗ್ರಾಮ್ ಮಾಡಿ ಬ್ಲಡ್ ಡೊನೇಷನ್ ಬಗ್ಗೆ ಜನರಲ್ಲಿ ಒಂದು ಕಾಳಜಿ ಮೂಡಿಸಬೇಕು ಜಾಗ್ರತೆ ಮೂಡಿಸಬೇಕು ಇದರ ಬಗ್ಗೆ ಎಲ್ಲ ಪ್ರೋಗ್ರಾಮ್ ಮಾಡಬೇಕು ಮತ್ತು ಇನ್ನೊಂದು ಏನಂದರೆ ಆರೋಗ್ಯ ಅಂತ ಬಂದರೆ ಆರೋಗ್ಯ ಅಲ್ಲ ಅದು ಆಹಾರ ಕೂಡ ಆಹಾರದಿಂದ ಕೂಡ ನಮ್ಮ ಆರೋಗ್ಯ ಸರಿಯಾಗಬೇಕು ಈಗ ಅಂಗನವಾಡಿ ಅಂಗನವಾಡಿಗೆ ಮಕ್ಕಳಿಗೆ ಫುಡ್ ಬರ್ತದೆ ಅಂಗನವಾಡಿಗೆ ಆ ಫುಡ್ ಬರುವಾಗ ಅದರ ಗುಣಮಟ್ಟ ಎಂತ ಹೇಗೆ ಉಂಟು ಆ ಫುಡ್ ಹೇಗೆ ಉಂಟು ಮಕ್ಕಳು ತಕೊಂಡರೆ ಹೇಗಾಗ್ತದೆ ಈಗ ನಾವು ನ್ಯೂಸಲ್ಲೆಲ್ಲ ಓದ್ತೇವೆ ಆ ಊಟ ಮಾಡಿ ಮಕ್ಕಳಿಗೆ ಹೀಗೆ ಆಯಿತು ಈ ಊಟ ಮಾಡಿ ಮಕ್ಕಳಿಗೆ ಹೀಗೆ ಆಯಿತು ಅದು ಇದು ಎಲ್ಲ ತುಂಬ ನಾವು ಓದ್ತೇವೆ ಅದರ ಗುಣಮಟ್ಟ ಇದನ್ನೆಲ್ಲ ನಾವು ನೋಡಬೇಕು ಈಗ ಸಮಸ್ಯೆ ಹೇಳಿದ್ರೆ ಆ ಮಕ್ಕಳಿಗೆ ಅದಾಯಿತು ಇದಾಯಿತು ವಾಂತಿ ಆಯಿತು ಮಕ್ಕಳು ಸತ್ತೋದರು ಇದನ್ನೆಲ್ಲ ನಾವು ತುಂಬ ಓದ್ತೇವೆ ಆದರೆ ಫುಡ್ ಮೇಯ್ನ್ಲೀ ಫುಡ್ಡ ಗೋರ್ಮೆಂಟಿಂದ ಬರುವ ಫುಡ್ಡು ಸರಿ ಇರುವುದಿಲ್ಲ ಆ ಫುಡ್ ಬಗ್ಗೆ ತುಂಬ ಜಾಗ್ರತೆ ವಹಿಸಬೇಕು ಇದೆಲ್ಲ ತುಂಬ ಸಮಸ್ಯೆ ಇದೆ ಮತ್ತು ಒಂದು ಮೆಡಿಕಲ್ ಕಾಲೇಜ ಮೆಡಿಕಲ್ ಕಲಿಯಲಿಕ್ಕೆ ಮಕ್ಕಳು ಬೇರೆ ದೇಶಕ್ಕೆ ಹೋಗಿ ಕಲೀತಿದ್ದಾರೆ ನಮ್ಮ ದೇಶದ ಮಕ್ಕಳು ಅದಾಗಬಾರ್ದು ನಮ್ಮ ದೇಶದಲ್ಲೇ ಕಲಿಯಬೇಕು ನಮ್ಮ ದೇಶದಲ್ಲೇ ಕೆಲಸ ಮಾಡ್ಬೇಕು ಈ ಥರ ಒಂದು ಪ್ರೋಗ್ರಾಮ್ ಮಾಡಬೇಕು ಮೆಡಿಕಲ್ ಕಾಲೇಜ್ ಮೈನ್ಲಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇರಬೇಕು ಆಯಾ ಜಿಲ್ಲೆಯಲ್ಲಿ ಆಯಾ ಮೆಡಿಕಲ್ ಕಾಲೇಜ್ ಇರಬೇಕು ಜಿಲ್ಲೆಯವರು ಅಲ್ಲೇ ಕಲಿಯಬೇಕು ಇಂತಹ ಒಂದು ಪ್ರೋಗ್ರಾಮನ್ನೆಲ್ಲ ಗೋರ್ಮೆಂಟ್ ಮಾಡಬೇಕು ಆರೋಗ್ಯ ಕ್ಷೇತ್ರ ಮಾಡಬೇಕು ಅದಾದರೆ ತುಂಬ ಸುಧಾರಣೆ ಆಗುತ್ತೆ ನಮ್ಮ ಭಾರತದ ಆರೋಗ್ಯ ಕ್ಷೇತ್ರ